ನಾನು ಹುಟ್ಟಿದ್ದು ಒಂದು ಹಳ್ಳಿಲಿ ನಾನು ಓದಿದ್ದೆಲ್ಲ ಗೌರ್ಮೆಂಟ್ ಶಾಲೆಲೇ ಒಂದರಿಂದ ಹನ್ನೆರಡನೇ ಕ್ಲಾಸ್ ಗಂಟ ಓದಿದ್ದು ನಾನು ಫಸ್ಟೂ ಟೂರ್ ಅಂತ ಹೋಗಿದ್ದು ಸೆವೆಂತಲ್ಲಿ ಅವಾಗ ಚೆನ್ನಾಗಿ ಓದಿದ್ದವರನ್ನೆಲ್ಲಾ ಟೂರಿಗೆ ಕರ್ಕೊಂಡು ಹೋಗ್ತ ಇದ್ದರು ಸೆವೆಂತ್ ಅಲ್ಲಿ ಫ್ರೀ ಗೌರ್ಮೆಂಟ್ ಟೂರ್ ಅದು ನಾನು ಪಸ್ಟ್ ನೋಡಿದ ಪ್ಲೇಸ್ ಅಂದರೆ ಗೋಲ್ಡನ್ ಟೆಂಪಲ್ ನನಗೆ ಪ್ಲೇಸುಗಳೆಲ್ಲ ಈ ಥರ ಇರ್ತವೆ ಟೂರ್ ಅಂದರೆ ಈ ಥರ ಎಂಜಾಯ್ ಇರುತ್ತೆ ಅನ್ನೊದೇ ಗೊತ್ತಾಗ್ತಿರಲಿಲ್ಲ ನಾನು ನೋಡಿದ್ದೆ ಫಸ್ಟ್ ಗೋಲ್ಡನ್ ಟೆಂಪಲ್ಲು ಅದೆಲ್ಲ ಪ್ಲೇಸ್ ಎಲ್ಲ ಇಷ್ಟ ಆಯಿತು ಮಲ್ಪೆ ಬೀಚು ಅವೆಲ್ಲ ಚೆನ್ನಾಗಿರ್ತಿತ್ತುಅದೆಲ್ಲ ಟೂರು ಮುಗಿಸಿ ಎಲ್ಲ ಬಂದೆ ಮ ಒಂಥರ ರೆಸ್ಪಾನ್ಸು ಒಂಥರಾ ಫ್ರೆಂಡ್ಸುಗಳು ನೋಡಿದರೆ ಒಂಥರ ಖುಷಿಯಾಗ್ತಿತ್ತು ಹೊರಗಿನ ಪ್ರಪಂಚ ಎಷ್ಟು ಚೆನ್ನಾಗಿದೆ ಅನ್ನೊದೇ ತಿಳಿದಿರ್ಲಿಲ್ಲ ನನಗೆ ಪುನಃ ಮತ್ತು ಎಸ್ ಎಲ್ ಸಿ ಲಿ ಅವಾಗ ಅಷ್ಟೆಲ್ಲ ಬುದ್ದಿಯೇ ಇರಲಿಲ್ವಲ್ಲ ಸ್ವಲ್ಪ ಅವಾಗ ಟೂರ್ ಗೀರ್ ಅನ್ನಾದ್ ಆತರ ಎಲ್ಲ ಬುದ್ದಿ ಗೊತ್ತಾಗ್ತಿರ್ಲಿಲ್ಲ ಮತ್ತೇ ಎಸ್ ಎಲ್ ಸಿ ಲಿ ಓದಬೇಕಾದ್ರೆ ನಮ್ಮ ಫ್ರೆಂಡ್ಸುಗಳ ಜೊತೆ ಹೋಗ್ತಾ ಇದ್ದು ಹೋಗಿದ್ದಿದ್ದು ನಾನು ಅವಾಗೆಲ್ಲ ಸ್ವಲ್ಪ ಇವೆಲ್ಲ ಪರ್ಚಯ ಆಗಿರುತ್ತೆ ಇತ್ತಲ್ಲ ಸ್ ತುಂಬ ತುಂಬ ಖುಷಿ ಆಗ ಎಲ್ಲರಿಗೂ ಗೊತ್ತಿರೋದೆ ನಮ್ಮ ಸರ್ಗಳು ಎಲ್ಲ ಗೊತ್ತಿರೋದೆ ಅಲ್ವಾ ಆಮೇಲೆ ಪ್ಲೇಸುಗಳೆಲ್ಲ ಚೆನ್ನಾಗಿರ್ತಿತ್ತು ಮತ್ತೆ ಒಟ್ಟು ಆಫ್ಟರ್ ಮ್ಯಾರೇಜ್ ಆದಮೇಲೆ ಮಾಮೂಲಿ ನಾ ಟೂರ್ ಎಲ್ಲ ಅವಾಗವಾಗ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದು ಹೋಗ್ತಾ ಇದ್ದು ಹೋಗ್ತಾ ಇದ್ವಿ ಅವಾಗೆಲ್ಲ ಟೆಂಪಲ್ಲುಗಳೇ ಜಾಸ್ತಿ ಸ್ಕೂಲಲ್ಲಿ ಇದ್ದಾಗೆಲ್ಲ ಮಾಮೂಲಿ ಬೀಚು ಇವೆಲ್ಲ ಜಾಸ್ತಿ ಮದುವೆ ಆದಮೇಲೆ ಹೋಗಿದ್ದೆಲ್ಲ ಟೆಂಪಲ್ಲುಗಳೇ ಅವ ಆಮೇಲೆ ನಂಗೆ ಅಪ್ಪ ಅಮ್ಮನ ಜೊತೆ ಇರಬೇಕು ಅನ್ನಿಸ್ತಾ ಇರ್ತಿತ್ತು ತುಂಬ ನಮ್ಮ ಅಮ್ಮನ ಕಂಡರೆ ತುಂಬ ಇಷ್ಟ ನಮ್ಮ ಅಮ್ಮ ಅವರಿಗೆ ಏಜ್ ಆಗಿ ಬಿಟ್ಟಿರ್ತಲ್ಲ ಅವರು ಅವ್ರಿಗೂ ನಮ್ಮನ್ನು ಕಳಿಸೋಕ್ಕೆ ತಾಪತ್ರಯ ಅವಾಗೆಲ್ಲ ಚಿಕ್ಕಂದು ಚಿಕ್ಕಂದಲ್ಲಿ ಇವಾಗ ನಾವು ಅವ್ರನ್ನು ಕರ್ಕೊಂಡು ಹೋಗ್ಬೇಕು ಟೂರಿಗೆ ಅಂದರೆ ತುಂಬ ಖುಷಿ ಅವರು ಖುಷಿಯಾಗ್ತಿತ್ತು ಯಾಕಂದರೆ ಅವರಿಗೆ ಅಂಥದೆಲ್ಲ ನೋಡೋದೆ ಗೊತ್ತಿರಲಿಲ್ಲ ನಮ್ಮನ್ನು ಕಳಿಸಿದ್ದೇ ಜಾಸ್ತಿ ಅವರು ನಾವು ದೊಡ್ಡವರಾದ ಮೇಲೆ ಮದುವೆ ಆದಮೇಲೆ ನಮ್ಮ ಅಪ್ಪ ಅಮ್ಮನ್ನು ಅವ್ರನ್ನೆಲ್ಲ ಕರ್ಕೊಂಡ್ಹೋಗೋದೆ ಒಂದು ಸಂತೋಷ ಅವರಿಗೆ ಮಾಮೂಲಿ ಮಾಮೂಲಿ ಪ್ಲೇಸುಗಳು ಬೀಚು ಇವೆಲ್ಲ ಅವ್ರಿಗೆ ಇಷ್ಟವೇ ಆಗ್ತಿರಲಿಲ್ಲ ಮಾಮೂಲಿ ಅವ್ರಿಗೆ ಅಂದರೆ ದೇವಸ್ಥಾನ ವಯಸ್ಸಾದಮೇಲೆ ಅದೇ ತಾನೇ ವಯ್ ದೇವಸ್ಥಾನ ಆ ಪ್ಲೇಸುಗಳೇ ಇಷ್ಟ ಅವ್ರಿಗೆ ನಮ್ಮ ಮತ್ತು ಇವಾಗೆಲ್ಲ ಮಕ್ಕಳು ಮಕ್ಕಳುಗಳ್ಗೆಲ್ಲ ಅವು ಮಾಮೂಲಿ ಅವ್ರನ್ನು ಕರ್ಕೊಂಡು ಹೋಗ್ತಾ ಕರ್ಕೊಂಡು ಹೋಗ್ತೀವಿ ಈಗ ಮಾಮೂಲಿ ನನ್ಗೆ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ನಮ್ಮ ಮಕ್ಕಳಿಗೆ ಮಾಮೂಲಿ ಬೀಚು ವಂಡರ್ಲಾ ಈ ಥರ ಎಲ್ಲ ಅಂದರೆ ಇಷ್ಟ ಹೋಗ್ತಿರ್ತೀವಿ ಅವರಿಗೆ ನನ್ನ ಮಗನಿಗೆ ನಾನು ಮಾಡೊ ಅಡುಗೆ ಅಂದರೆ ತುಂಬ ಇಷ್ಟ ನಾನು ಮಾಡೊ ಬಿರಿಯಾನಿ ಅಂದರೆ ಅವನಿಗೆ ತುಂಬ ಇಷ್ಟ ಯಾವಾಗಲೂ ಕೇಳ್ತಿರ್ತಾನೆ ಅಮ್ಮ ಬಿರಿಯಾನಿ ಮಾಡಮ್ಮ ಬಿರಿಯಾನಿ ಮಾಡಮ್ಮ ಅಂತ ಅವಾಗವಾಗ ಅವ್ನಿಗೆ ಮಾಡಿಕೊಡ್ತಿರ್ತೀನಿ ನನ್ನ ಮಗಳಿಗೆ ನಾನ್ವೆಜ್ ಸಿಕನ್ ಫ್ರೈ ಮಟನ್ ಸಾಂಬಾರು ಅಂದರೆ ಅವಳಿಗಿಷ್ಟ ವೆಜ್ ಅಲ್ಲಿ ಭಾತು ಅಂದ್ರೆ ಇಷ್ಟ ಅವ್ಳಿಗೆ ಹಾಗೆ ಅದೇ ಥರ ಒಟ್ಟಿನಲ್ಲಿ ಇವಾಗ ಇದು ಮಾಡ್ತಾ ಮಾಡ್ತಾ ಇದೀವಿ ಆಮೇಲೆ ಅವ್ರಿಗೆ ಪಾರ್ಕಿಗೆ ಕರ್ಕೊಂಡು ಹೋಗೋದು ಅಂದರೆ ಇಷ್ಟ ಅವ್ರು ಅಲ್ಲ ಆಟ ಆಡೋದು ಅಂದರೆ ಇಷ್ಟ ಅವ್ರಿಗೆ ಆ ಥರ ಸುಮಾರು ಆಟ ಆಡ್ತಿರ್ತಾರೆ ಅವರು ಮತ್ತು ಇವಾಗೆಲ್ಲ ಮಾಮೂಲಿ ನಾನು ಹೌಝ್ ವೈಫೇ ಮನೆಯಲ್ಲೇ ಇರ್ತೀನಿ ಯಾವಾಗ್ಲೂ ಮನೆಯಲ್ಲೇ ಇರ್ತೀನಿ ನನ್ನ ಆಬಿ ನನ್ನ ಆಬಿ ಬೆಳಗ್ಗೆ ಎದ್ದು ಅವರಿಗೆ ರೆಡಿ ಮಾಡಿ ಅವ್ರು ಸ್ಕೂಲಿಗೆ ಕಳಿಸೋದು ಮತ್ತು ನಮ್ಮದು ಹೂವು ತೋಟ ಇದೆ ಡೈಲಿ ಹೂವು ಬಿಡ್ತನೇ ಇರುತ್ತೆ ಮಲ್ಲಿಗೆ ಹೂವು ಅದನ್ನು ಒಲ್ದಿ ಹೋಗಿ ಹೊಲಕ್ಕೆ ಹೋಗಿ ಒಂಬತ್ತು ಗಂಟೆಗೆಲ್ಲ ಅವ್ರಿಗೆ ರೆಡಿ ಮಾಡಿ ಮನೆ ಕಳಿಸ್ತೀನಿ ಸ್ಕೂಲಿಗೆ ಕಳಿಸಿಬಿಟ್ಟು ಪುನಃ ಬಾ ಕಳಿಸ್ತೀನಿ ಕಳ್ಸಿ ಮೇಲೆ ನಾನು ನೈನ್ ತರ್ಟಿಗೆ ತಿಂಡಿ ಮಾಡ್ಕೊಂಡೂ ಹೊಲಕ್ ಹೋಗ್ತೀನಿ ಹೊಲಕ್ಕೆ ಹೂವು ಗೀವ್ ಬಿಡಿಸ್ಕೊಂಡ್ ಬರೋದ್ರಲ್ಲಿ ಎರಡು ಗಂಟೆ ಆಗುತ್ತೆ ಎರಡು ಗಂಟೆಗೆ ಮನೆಗೆ ಬರ್ತೀನಿ ಮನೆಗೆ ಬಂದು ಆ ಹೂವು ಎಲ್ಲ ಜಾಸ್ತಿ ಇದ್ದರೆ ಬೇರೆಯವರಿಗೆ ಮಾ ಕೊಟ್ಟು ಬಿಡ್ತೀವಿ ಕೊಟ್ಟು ಬಿಡ್ತೀವಿ ಸ್ವಲ್ಪ ಕಮ್ಮಿ ಇದ್ದರೆ ನಾನೇ ಕಟ್ಟಿ ಮ ನಮ್ಮ ಮಾವ ಅವರು ಹೂವು ಮಾರೋಕೆ ಹೋಗ್ತರೆ ಅವ್ರಿಗೆ ಕೊಟ್ಟು ಕಳಿಸ್ತೀನಿ ಹೂವು ಅವರು ಮಾರ್ತಾರೆ ಅವರು ಹಣ ತಂದು ನಂಗೆ ಕೊಡ್ತಾರೆ ಪುನಃ ಅಷ್ಟೊತ್ತು ಮೇಲೆ ಮಾಮೂಲಿ ಹೈಕ್ಳು ಮಕ್ಕಳು ಬರೋಗಂಟ ಅವರಿಗೆ ಸಾಯಂಕಾಲ ಮಾಮೂಲಿ ಅವ್ರಿಗೆ ಬಂದ ತಕ್ಷಣ ಅವರಿಗೆ ಹೊಟ್ಟೆ ಹಸಿತಿರುತ್ತಲ್ಲ ಅವ್ರು ಬಂದು ಸೂ ಗೀವ್ ಬಿಚ್ಚಿಟ್ಟುಬಿಟ್ಟು ಬಟ್ಟೆ ಚೇಂಜ್ ಮಾಡಿ ಮುಖ ಕಾಲು ಕೈ ತೊಳ್ಕೊಂಡು ಒಳಗಡೆ ಬರೋ ಅಷ್ಟರಲ್ಲಿ ಐದು ಐದುವರೆ ಆಗುತ್ತೆ ಅವ್ರಿಗೆ ಸಾಯಂಕಾಲ ಏನಾದ್ರು ಸ್ನಾಕ್ಸು ಬಜ್ಜಿ ಬೋಂಡ ಚಿಪ್ಸು ಆಲುಗೆಡ್ಡೆ ಚಿಪ್ಸು ಇದೆಲ್ಲ ಮಾಡಿಕೊಡ್ತಿರ್ತೀನಿ ಮಾಡಿಸಿ ಅವರಿಗೆ ಮಾಮೂಲಿ ಹಾಲು ಒಂದು ಲೋಟ ಹಾಲು ಕೊಡ್ತೀನಿ ಕುಡ್ಕೊಂಡು ಅವರು ಮಾಮೂಲಿ ಓಮ್ ವರ್ಕ್ ಬರೆಯೋಕ್ ಕೂತ್ಕೋ ಮನೆ ಓಮ್ ವರ್ಕ್ ಬರೆಯೋಕ್ ಕೂತ್ಕೊತಾರೆ ಅವರಿಗೆಲ್ಲ ಅವರ ಜೊತೆಯೇ ಕುತ್ಕೊಂಡು ನಾನು ಓಮ್ ವರ್ಕ್ ಮಾಡಿಸ್ತೀನಿ ಓಮ್ ವರ್ಕ್ ಮಾಡಿಸಿಬಿಟ್ಟು ಇನ್ನು ಸಂಜೆ ಅಡುಗೆ ಸಂಜೆ ಅಡುಗೆ ಮಾಮೂಲಿ ಚಪಾತಿ ಚಪಾತಿ ಜೊತೆ ಎಗ್ ಮಾಮೂಲಿ ಎಗ್ ಬುರ್ಜಿ ಇದೇನಾದ್ರು ಮಾಡಿರ್ತೀನಿ ಅನ್ನ ಅನ್ನ ಸ್ವಲ್ಪ ರೈಸು ರಸಂ ಗಿಸಮ್ ಮಾಡಿ ಮಾಡಿರ್ತೀನಿ ಇನ್ನು ಅವರು ಇನ್ನೊಂದು ಸ್ವಲ್ಪ ಹೊತ್ತೂ ಓಮ್ ವರ್ಕ್ ಮುಗಿಸಿ ಊಟ ಆದಮೇಲೆ ಸ್ವಲ್ಪ ಹೊತ್ತು ಓದ್ತಾರೆ ಟೆನ್ ತರ್ಟಿಗೆಲ್ಲ ಮಲಗ್ತಾರೆ ಮಲಗಿದ ಮೇಲೆ ನಾನು ಸ್ವಲ್ಪ ಹೊತ್ತು ಅವಾಗ ಟಿವಿ ಮೊಬೈಲ್ ಏನಿದ್ದರೂ ಅವಾಗಲೇ ನೋಡೋದು ನಾನು ಅದಕ್ಕಿಂತ ಮುಂಚೆ ನಾನೇನು ಸಧ್ಯ ನೋಡೋಲ್ಲ ಅವ್ರ ಎದುರಿಗೆ ಮೊಬೈಲ್ ನೋಡಬಾರ್ದು ನೋಡಿದರೆ ಅವರು ಜಾಸ್ತಿ ಅದಕ್ಕೆ ಅಡಿಟ್ ಆಗ್ತಾರೆ ಅಂತ ನಾನು ಅವ್ರ ಎದ್ರುಗಡೆ ನಾನು ಮೊಬೈಲ್ ಏನೂ ಯೂಸೆ ಮಾಡೋಕ್ಕೋಗಲ್ಲ ನಾನು ಹನ್ನೊಂದು ಗಂಟೆ ಗಂಟ ಟಿವಿ ಗೀವಿ ಯಾವ್ದು ಮೊಬೈಲ್ ನೋಡ್ತಾ ಇರ್ತೀನಿ ಆಮೇಲೆ ನಾನು ಮಲಗ್ತೀನಿ ಇನ್ನು ಬಿಟ್ಟರೆ ನನ್ನ ಆಬಿ ಮಾಮೂಲಿ ವೀಕೆಂಡಲ್ಲಿ ಭಾನುವಾರ ಮಾಮೂಲಿ ಅವ್ರನ್ನು ಹೊರ್ಗಡೆ ಕರ್ಕೊಂಡು ಬರೋದು ಅವ್ರಿಗೇನಾದರೂ ಇಷ್ಟ ಅವ್ರಿಗೇನಾದರೂ ಇಲ್ಲ ಅಂದರೆ ಅವ್ರಿಗೇನಾದರೂ ಇಷ್ಟ ಆದರೆ ತಕ್ ಕೊಡೋದು ಆಮೇಲೆ ದೇವಸ್ಥಾನಗಳಿಗೆ ಅವರಿಗೆಲ್ಲ ಅದಕ್ಕೆಲ್ಲ ಕರ್ಕೊಂಡ್ಹೋಗೋದು ಅವ್ರನ್ನು ಕರ್ಕೊಂಡ್ಹೋಗಿ ಮಾಮೂಲಿದು ಟ್ರಿಪ್ ಎಲ್ಲ ಮುಗಿಸಿಕೊಂಡು ಬರೋದು ವೀಕೆಂಡಲ್ಲಿ ಮಾಮೂಲಿ ಯಾವಾಗಲೂ ಹೋಗ್ತನೇ ಇರ್ತೀವಿ ನಾವು ನಮ್ಮ ಮಕ್ಳು ಕರ್ಕೊಂಡು ಟೂರಿಗೆ ಹೋಗಿದ್ರು ಬರ್ತಾ ಇರ್ತೀವಿ ಇನ್ನೂ ಮಾಮೂಲಿ ಅವ್ರಿಗೆ ಟೆಸ್ಟ್ ಟೈಮಲ್ಲಿ ಜಾಸ್ತಿ ಒತ್ತು ಕೊಟ್ಟು ಓದಿಸ್ತಿರ್ತೀವಿ ಅವರು ಸ್ಕೂಲಿಗೋಗಿ ಪೇರೆಂಟ್ಸ್ ಡೇ ಮೀಟಿಂಗ್ ಇದ್ದಾಗೆಲ್ಲ ಅಲ್ಲಿ ಚೆ ಅವರಿಗೆ ಅಟೆಂಡ್ ಮಾಡ್ತಿರ್ತೀವಿ ಅವ್ರೇನು ಓದ್ತಾ ಇದ್ದಾರೋ ಇಲ್ವೋ ಹೆಚ್ಚು ಎಷ್ಟು ಓದ್ತಾ ಇದ್ದಾರೆ ಅದು ಅದನ್ನೆಲ್ಲ ಸ್ ಮೇಡಂ ಹತ್ರ ಚರ್ಚೆ ಮಾಡಿ ತಿಳ್ಕೊಂಡಿರ್ತೀವಿ ಮತ್ತು ಅವ್ರು ಸಹ ಯಾವ ಸಬ್ಜೆಕ್ಟ್ ಅಲ್ಲಿ ವೀಕಾಗಿದಾರೆ ಯಾವ ಸಬ್ಜೆಕ್ಟಿಗೆ ನಾವು ಅವ್ರಿಗೆ ಒತ್ತು ಕೊಟ್ಟು ಓದಿಸ್ಬೇಕು ಅನ್ನೋದೆಲ್ಲ ನಾ ಅರ್ಥ ಆಗುತ್ತೆ ಆಮೇಲೆ ಬರ್ತೀವಿ ಇನ್ನೇನಪ್ಪ ಅಂದರೆ ಮನೆ ಇನ್ನೇನು ಇನ್ನೇನೂ ಅಂದರೆ